ಹಾರೆ ತೆಂಗಿನಕಟ್ಟೆ ಕಟ್ಟಲು ಬುಡ ಸರಿ ಮಾಡಲು ಬಳಸುತ್ತಾರೆ ನೀರು ಹಾದು ಹೋಗಲು ಹೊಂಡ ತೋಡಲು ಬಳಸುತ್ತಾರೆ ಕತ್ತಿ ಗಿಡದ ಮರದ ಗೆಲ್ಲುಗಳನ್ನು ಕಡಿಯಲು ಬಳಸುತ್ತಾರೆ ಕತ್ತರಿ ಕ್ರೊತನ್ ಗಿಡದ ಬೇರೆ ಬೇರೆ ಗಿಡದ ಎಲೆಗಳನ್ನು ಒಂದೇ ಗಾತ್ರಕ್ಕೆ ಕಟ್ಟು ಮಾಡಲು ಕತ್ತರಿಯನ್ನು ಬಳಸುತ್ತಾರೆ ಸೈಂಗೋಲ್ ಗಿಡಗಳನ್ನು ನೆಡಲು ಹೊಂಡ ಮಾಡುವುದಕ್ಕಾಗಿ ಬಳಸುತ್ತಾರೆ ಪಿಕ್ಕಾಸಿ ಬೀಜಗಳನ್ನು ಬಿತ್ತಲು ದೊಡ್ಡ ಹೊಂಡ ತೋಡಲು ಬಳಸುತ್ತಾರೆ